ನಾನು ಹೆಚ್ಚಾಗಿ ಬಳ್ಸುವಂಥ ಸಾರಿಗೆ ಅಂದರೆ ಬಸ್ಸು ಗೌರ್ಮೆಂಟ್ ಬಸ್ಸ್ನ ಸರ್ಕಾರಿ ಬಸ್ಸ್ನ ನಾನು ಜಾಸ್ತಿ ಉಪಯೋಗ ಮಾಡುವಂಥದ್ದು ಅದು ಬಿಟ್ಟರೆ ಸ್ಕೂಟಿ ಯೂಸ್ ಮಾಡ್ತಿನಿ ನನಗೆ ಅಂದರೆ ನನ್ನ ಸಮಯಕ್ಕೆ ತಕ್ಕ ಹಾಗೆ ಬಸ್ ಇರೋದಿಲ್ಲ ಆದರು ಕೂಡ ಆ ಬಸ್ಸಿನ ಸಮಯಕ್ಕೆ ತಕ್ಕ ಹಾಗೆ ನಾನು ಹೊರ್ಟು ಬರುವಂಥದ್ದು ತುಂಬ ಕಷ್ಟ ಅನಿಸುತ್ತೆ ನನ್ನದು ನಂದೇ ಆದಂಥ ಸ್ವಂತ ಗಾಡಿಯಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿರತ್ತೆ ಆದರು ಕೂಡ ನಾನು ಹೆಚ್ಚಾಗಿ ಬಳಸುವಂತಹ ಸಾರಿಗೆ ಯಾವುದು ಅಂತಂದರೆ ಸರ್ಕಾರಿ ಬಸ್ಸುಗಳು ಚೆನ್ನಾಗಿರತ್ತೆ ನಮ್ಮ ಎಫರ್ಟ್ ಏನು ಇರೋಲ್ಲ ನಮ್ಮ ಖರ್ಚ್ ಏನು ಇರೋಲ್ಲ ಇವಾಗಂತು ಉಚಿತ ವ್ಯವಸ್ಥೆ ಮಾಡಿರೋದರಿಂದ ಇನ್ನು ಸುಲಭ ಆಗಿದೆ ಮಹಿಳೆಯರಿಗೆ ಉಪಯೊಗಿಸ್ಕೊಳ್ಳಿ ಅಂತ ಹೇಳ್ತಿನಿ